ಮೊಬೆಲಿಂದ ಆಗುವ ದುಷ್ಪರಿಣಾಮಗಳು ನಾನು ಮೊಬೆಲ್ ಬಗ್ಗೆ ಕೆಟ್ಟದಾಗೇ ಮಾತಾಡ್ತೀನಿ ಏಕೆಂದರೆ ಇವಾಗ ಚಿಕ್ಕ ಮಕ್ಕಳಿಗೆ ಮೊಬೆಲ್ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ ಏನಪ್ಪ ಅಂದರೆ ನಮ್ಮ ಮನೆ ಹತ್ರ ಒಂದು ಚಿಕ್ಕ ಮಗುಗೆ ಯಾವಾಗ್ಲೂ ಟ್ವೆಂಟಿ ಫೋರ್ ಅವರ್ಸು ಮೊಬೈಲ್ ಕೊಡ್ತಾನೇಯಿದ್ರು ಆ ಮಗುಗೆ ಬ್ರೈನ್ಗೆ ಎಫೆಕ್ಟ್ ಆಗ್ಬಿಟ್ಟು ಈಗ ಆ ಮಗು ಕಣ್ಣೂ ಕಾಣಿಸಲ್ಲ ಮತ್ತು ಮಾತಾಡೋಕೂ ಆಗ್ತಿಲ್ಲ ಆ ಮಗು ಯಾವ ಆಸ್ಪಿಟಲ್ಗೆ ಕರ್ಕೊಂಡೋದ್ರೂ ಅವರು ಆಗಲ್ಲ ಆಗಲ್ಲ ಅಂತಲೇ ಹೇಳ್ತಿದ್ರು ಎರಡು ವರ್ಷ ಹಾಗೆ ಇತ್ತು ಅದು ತೀರ್ಕೊಳ್ತು ಹಾಗಾಗಿ ಮೊಬೆಲ್ನ ಯಾವುದೇ ಚಿಕ್ಕ ಮಕ್ಕಳ ಕೈಗೂ ಕೊಡಬೇಡಿ ದಯವಿಟ್ಟು ಆಮೇಲೆ ಮತ್ತೆ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೊವಾಗ ನಾವು ಮೊಬೆಲ್ ಕೊಟ್ಟು ಕೊಟ್ಟು ಅವರೂ ಓದೋದು ಕಡಿಮೆ ಆಯಿತು ಅವ್ರಿಗೆ ನೆನಪಿನ ಶಕ್ತಿನೂ ಕಡಿಮೆ ಆಗಿದೆ ಹಾಗಾಗಿ ಯಾವುದೇ ಮಕ್ಕಳ ಕೈಗೆ ಮೊಬೈಲ್ ಕೊಡೋದು ಬೇಡ ಬಟ್ ಹೇಳ್ಬೇಕೆಂದ್ರೆ ಕಾಲೇಜ್ಗೆ ಹೋಗೋ ಮಕ್ಕಳು ಅಷ್ಟೇ ನಾವು ಮೊಬೆಲ್ ತಗೋತಾರೆ ಅದರಲ್ಲಿ ಬರುವ ಕೆಟ್ಟ ವೀಡಿಯೋಗಳನ್ನ ನೋಡ್ತಾರೆ ಹಾಗೆ ಇವಾಗ ಕಾಲೇಜ್ ಅಲ್ಲೂ ಅಷ್ಟೇ ಹುಡುಗೀರ ಹತ್ತಿರ ಕೆಟ್ಟ ಕೆಟ್ಟದಾಗಿ ವರ್ತಿಸುತ್ತಾರೆ ಹಾಗಾಗಿ ಯಾವುದೇ ಮಕ್ಕಳ ಕೈಗೂ ಹೆಚ್ಚಾಗಿ ಮೊಬೈಲ್ ಕೊಡೋದು ಬೇಡ ನಾನು ಹೇಳೋದೆಂದ್ರೆ ಇವಾಗ ನಾನು ಒಂದು ಮೊನ್ನೆ ಒಂದು ಮೊಬೆಲ್ ತಗೊಂಡೆ ಆ ಮೊಬೆಲು ನನಗೆ ಒಂದು ಎರಡು ತಿಂಗಳೂ ಕೂಡ ಬಂದಿಲ್ಲ ಒಂದು ಇಪ್ಪತ್ತು ಸಾವಿರ ಕೊಟ್ಟು ಮೊಬೆಲ್ ತಗೊಂಡೆ ಆ ಇಪ್ಪತ್ತು ಸಾವಿರಾನೂ ವೇಸ್ಟ್ ಆಯಿತು ಎರಡು ತಿಂಗಳೂ ಮೊಬೈಲೂ ಅದು ಬಂದಿಲ್ಲ ಹಾಗಾಗಿ ಯಾವುದೇ ಮೊಬೆಲು ಕೆಟ್ಟ ಕೆಟ್ಟದ್ದೇ ಆಗುತ್ತೆ ಹೊರತು ಮೊಬೈಲಿಂದ ಯಾವ್ದೂ ಒಳ್ಳೇದಿಲ್ಲ ಒಳ್ಳೇದು ಇದ್ದರೂನೂ ಅದನ್ನು ಯೂಸ್ ಮಾಡ್ಕೊಳಲ್ಲ ಜನಗಳು ಎಲ್ಲದಕ್ಕೂ ಕೆಟ್ಟದಕ್ಕೆ ಯೂಸ್ ಮಾಡುತ್ತಾರೆ ಇವಾಗ ಒಂದು ಒಂದು ಹುಡುಗಿ ಜೊತೆ ಚಾಟ್ ಮಾಡೋದು ಆ ಹುಡುಗಿಗೆ ಮೋಸ ಮಾಡೋದು ಇಲ್ಲ ಹುಡುಗಿಯ ಹುಡುಗನ್ಗೆ ಚಾಟ್ ಮಾಡೋದು ಆ ಹುಡುಗಿ ಜೊತೆ ಮೋಸ ಮಾಡೋದು ಈ ಮೊಬೈಲ್ ಬಂದ ಮೇಲೆ ಹುಡ್ಗ ಹುಡ್ಗಿ ತೀರಾ ಕೆಟ್ಟೋಗಿದ್ದಾರೆ ಹುಡ್ಗ ಹುಡ್ಗಿ ಅಂತಲೇ ಅಲ್ಲ ಮೊಬೈಲಿಂದ ಎಲ್ಲರೂ ಕೆಟ್ಟೋಗಿದ್ದಾರೆ ಹಾಗಾಗಿ ಮೊಬೈಲ್ನ ಜಾಸ್ತಿ ಯೂಸ್ ಮಾಡೋದು ಬೇಡ ಹಾಗಾಗಿ ನಾನು ಹೇಳೋದು ಏನಂದರೆ ಮೊಬೈಲಿಂದ ಜಾಸ್ತಿ ಆಗೋದೆ ದುಷ್ಪರಿಣಾಮಗಳೇ ಜಾಸ್ತಿ ಇದೆ ಹಾಗಾಗಿ ಮೊಬೆಲ್ನ ಯಾರು ಯೂಸ್ ಮಾಡೋದು ಬೇಡ ಇನ್ನೊಂದು ಏನು ಹೇಳಬೇಕು ಅಂದರೆ ನಾವು ಇವಾಗ ಮೊಬೆಲ್ ಚಿಕ್ಕ ಮಕ್ಕಳಿಗೆ ಮೊಬೆಲ್ ಕೊಡದೇ ಇಲ್ಲ ಅಂದರೆ ಊಟನೇ ಮಾಡಲ್ಲ ಇವತ್ತು ಮೊಬೆಲ್ ಕೊಡ್ತೀರಾ ನಾಳೆ ಮೊಬೆಲ್ ಕೊಡ್ತೀರಾ ಹಾಗೆ ಹಾಗೆ ಅವರಿಗೆ ಅಭ್ಯಾಸ ಆಗಿ ಹೋಗುತ್ತೆ ಹಾಗಾಗಿ ಇನ್ನೊಂದು ದಿವ್ಸ ಊಟನೇ ಮಾಡಲ್ಲ ಅವರು ಮೊಬೆಲ್ ಕೊಟ್ಟಿಲ್ಲ ಅಂದರೆ ಊಟನೇ ಮಾಡಲ್ಲ ಹಂಗಾಗಿ ಮೊಬೆಲ್ ಕೊಡೋದಕ್ಕಿಂತ ಈ ಆಟ ಸಾಮಾನು ಕೊಡಿಸ್ಕೊಂಡು ಅವರಿಗೆ ಊಟ ಮಾಡಿಸೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮೊಬೆಲ್ ಕೊಡೋದೇ ಬೇಡ ಅಂತ ಈ ಮೊಬೈಲಿಂದ ಇವಾಗ ಟು ಜಿ ಇತ್ತು ಫಸ್ಟು ಥ್ರೀ ಜಿ ಆಯಿತು ಫೋರ್ ಜಿ ಆಯಿತು ಫೈವ್ ಜಿ ಆಯ್ತು ಇವಾಗ ಫೈವ್ ಜಿ ಮಾಡಿರೋದರಿಂದ ನಮ್ಮ ಅಂದರೆ ನಮ್ಮ ಇಂಡಿಯಾದಲ್ಲಿ ಪಕ್ಷಿಗಳು ಸಾಯ್ತಾಯಿದ್ದಾವೆ ಈ ಫೈವ್ ಜಿಯಿಂದ ನೆಟ್ವರ್ಕ್ ಜಾಸ್ತಿಯಾಗಿ ಪಕ್ಷಿಗಳೆಲ್ಲ ಸಾಯ್ತಾಯಿದ್ದಾವೆ ಹಂಗಾಗಿ ಯಾವುದೇ ಪಕ್ಷಿಗಳು ಉಳಿತಾಯಿಲ್ಲ ಈ ನೆಟ್ವರ್ಕ್ ಇಂದಲೇ ಹೀಗಾಗ್ತಿರೋದು ಫೋನಿಂದಲೇ ನಮ್ಮ ಭಾರತದಲ್ಲಿ ಪಕ್ಷಿಗಳು ತುಂಬನೇ ಸಾಯ್ತಾಯಿದ್ದಾವೆ ಒಂದು ಹೊತ್ತು ನಾವು ಚಿಕ್ಕ ಮಕ್ಕಳು ಇರೋವಾಗ ಗುಬ್ಬಚ್ಚಿಗಳು ಕಾಗೆಗಳು ಅವು ಇವು ಎಲ್ಲ ಇದ್ದವು ಈಗ ನೋಡೋಕೆ ಒಂದೂ ಇಲ್ಲ ಹಾಗಾಗಿ ಈ ಫೋನ್ ನೆಟ್ವರ್ಕ್ ಇಂದಲೇ ಈ ಪಕ್ಷಿಗಳು ಸಾಯ್ತಾಯಿದ್ದಾವೆ ಹಾಗಾಗಿ ಫೋನ್ನ ಯೂಸ್ ಮಾಡೋದು ಬೇಡ ನಾನು ಹೇಳೋದು ಒಂದು ಫೋನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದು ಬೇಡ ಈ ಫೋನ್ನಿಂದ ತುಂಬ ಕೆಟ್ಟದ್ದೇ ಆಗಿದೆ ಹೊರತು ಒಳ್ಳೆದು ಯಾವುದೂ ಆಗಿಲ್ಲ ಹಾಗಾಗಿ ನಾವು ಫೋನ್ನ ಯೂಸ್ ಮಾಡೋದು ಬೇಡ